ಹಾಂ ಹೇಳಿ ರೀ ಯಾರು ಹಾಂ ನಮಸ್ಕಾರ ತಮ್ಮ ಹೇಳು ಏನು ಬೇಕಾಗಿತ್ತು ಹ್ಞೂ ಹೇಗೋ

ಹೊಸದು ಏನು ಮಾಡ್ಬೇಕಾದ್ರ ಒಂದು ಕೆಲಸ ಮಾಡು ತಮ್ಮ ಆಪೀಸ್ಗೆ ಹೋಗು ಆಪೀಸೊಳಗೆ ಹೋಗಿ ನೀನು ಒಂದು ಲೆಟ್ರ್ ಬರೆ ಹಿಂಗೆ ಐ ಡಿ ಕಳ್ದು ಹೋಗಿತ್ ಹೇಳಿ ಆಮೇಲೆ ಏನು ಮಾಡು ಅದ್ಕೊಂದು ನೀನು ಪೋಟೋ ಹಚ್ಚಿ ಕೊಡು ಅಥವಾ ನಿಂದು ಯಾವ್ದಾರೂ ಐ ಡಿ ಕಾರ್ಡ ಪೀ ರಸೀಟ್ ಇರ್ತೈತ್ಲ್ಯಾ ಆ ಪೀ ರೆಸಿಟ್ ಏನು ಮಾಡು ಜೆರಾಕ್ಸ್ ಕೊಡು ಜೆರಾಕ್ಸ ಅದೊಂದು ಲೆಟ್ರ ಆಮೇಲೆ ಅದ್ಕೊಂದು ಫೋಟೋ ಹಚ್ಚಿ ಏನು ಮಾಡು ಆಫೀಸೊಳಗೆ ಕೊಟ್ಟು ಬಿಡು ಅಮೌಂಟ್ ಅದು ಯಾಕಂದ್ರೆ ಅಲ್ಲಿ ಆಫೀಸೊಳಗೆ ಕೇಳು ಯಾರು ಕ್ಲರ್ಕ್ ಇರ್ತಾರೋ ಅವ್ರು ಹೇಳ್ತಾರೆ ನಿನಗೆ ಎಂತ ಎಷ್ಟು ಅಮೌಂಟ್ ಕೊಡ್ಬೇಕು ಎಷ್ಟು ಇಲ್ಲ ಅಂತೇಳಿ ಅವ್ರು ನಿನಗೆಲ್ಲ ಇಂಟಿಮೆಂಟ್ ಮಾಡ್ತಾರೆ ಮಾಡಿ ಬೇಕಾದ್ರೆ ಏನು ಮಾಡು ಆ ಚೆನೆಲ್ಲನ್ನು ಬ್ಯಾಂಕಿಗೆ ಹೋಗ್ ತುಂಬು ತುಂಬಿದ ಬಳಿಕ ಅವ್ರು ನಿಮ್ಗೆ ಒಂದು ಸಲಹೆ ಕೊಡ್ತಾರೆ ಅದನ್ನ ಕೊಟ್ಟುಬಿ ಒಂದು ಹದಿನೈದು ದಿನ ಟೈಮ್ ಕೊಟ್ಟಾಗ ನಿನ್ಗೆ ಆ ಐ ಡಿ ಕಾರ್ಡ್ ಸಿಗ್ತೈತಿ ಓಕೆ ಅದು ಓಕೆ ಓಕೆ ಓಕೆ ತ್ಯಾಂಕ್ಸ್